ಗಣೇಶನ ಹಬ್ಬದ ಸಂದರ್ಭದಲ್ಲಿ ಗಣೇಶನ ವಿಗ್ರಹವನ್ನು ಮಾಡಿದ್ದು ನೆನಪಿದೆ ಆದರೆ ಆ ಗಣೇಶನ ವಿಗ್ರಹವನ್ನು ಮಾಡುವಾಗ ಒಂದು ರೀತಿಯ ಖುಷಿಯ ವಾತಾವರಣ ಕೆರೆಗೋಗಿ ಮಣ್ಣು ತರುವುದು ಅದನ್ನು ಹದವಾಗಿ ಮಾಡಿಕೊಂಡು ಹಂತ ಹಂತವಾಗಿ ಕಟ್ಟುವಂತಕ್ಕಂತಹ ಅನುಭವ ಅದ್ಭುತವಾಗಿದೆ ಅಂತಹ ಅನುಭವ ಎಲ್ಲ ವ್ಯಕ್ತಿಗೂ ಸಿಗಬೇಕೆನ್ನುವುದೇ ನಮ್ಮ ಆಶಯ